ಹಲೋ ಮಾರಿಕಾಂಬ ತರಕಾರಿ ಅಂಗಡಿನಾ ಟೊಮೊಟೊ ಇದೆಯಾ ಹೇಗೆ ಕೆ ಜಿ ಟೊಮೋಟೆ ಈರುಳ್ಳಿ ಇದೆಯಾ ಅದು ಹೇಗೆ ಕೆ ಜಿ ದೊಣ್ಣೆ ಮೆಣಸಿನ್ಕಾಯು ಇದೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಒಂದು ಎಪ್ಪತ್ತು ರೂಪಾಯಿ ಮಾಡಿಕೊಡಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ಈರುಳ್ಳಿಗೆ ಇದಕ್ಕೆ ದೊಣ್ಣೆಮೆಣ್ಸಿನ್ಕಾಯಿಗೆ ಬೀನ್ಸ್ ಇದೆ ಅದನ್ನ ಅದು ಅರ್ವತ್ತು ರೂಪಾಯಿ ಮಾಡಿ ಅಲ್ಲ ಬೀನ್ಸಿಗೆ ಇವತ್ತು ಮಂಗಳವಾರ ರೀ ಸಂತೆ ಇದೆ ಶಿರ್ಸಿಲಿ ಅಲ್ಲ ಇವತ್ತು ಸಂತೆ ರೀ ಆದರೆ ನಾವು ಖಾಯಂ ಅಲ್ಲ ಖಾಯಂ ಅಂಗಡಿ ಅಂಥೇಳಿ ನಿಮ್ಮ ಹತ್ರನೇ ಕೇಳ್ತಿದ್ದೀವಿ ಅದಕ್ಕೆಯ ಮತ್ತು ಇದು ಇದೆ ಏನು ಹೇಳಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಹಾಂ ಕೊತ್ತಂಬರಿ ಹಾಂ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಹೇಗೆ ಕೆ ಜಿ ಹೌದಾ ಅಷ್ಟು ರೇಟಾಗಿದೆಯಾ ಅಲ್ಲ ಮುನ್ನೂರು ರೂಪಾಯಿ ಮಾಡಿ ಒನ್ ಕೆ ಜಿ ಮಾಡಿಕೊಡಿ ನಮಗೆ ಆದ್ರೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿಕೊಡಿ ನಮಗೆ ಕುಕುಂಬರ್ ಇದೆಯಾ ಸೌತೆಕಾಯಿ ಸೌತೆಕಾಯಿ ಸೌತೆಕಾಯಿ ಸೌತೆಕಾಯಿ ಸೌತೆಕಾಯಿ ಹಾಂ ಸೌತೆಕಾಯಿ ಒಂದ್ ಕೆ ಜಿ ಟೊಮಟೆ ಒಂದ್ ಕೆ ಜಿ ಈರುಳ್ಳಿ ಒಂದ್ ಕೆ ಜಿ ಒಂದು ಇಪ್ಪತ್ತು ರೂಪಾಯಿ ಹಸಿಮೆಣಸು ಒಂದೆರಡು ಕೊತ್ತಂಬರಿ ಕಟ್ಟು ಕಡೆಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಹಾಂ ಆಯಿತು ಐವತ್ತು ರೂಪಾಯಿ ಕೊಡುವ ನಿಮಗೆ ಚೆನ್ನಾಗಿರೋದು ಫ್ರೆಶ್ ಇರೋ ತರಕಾರಿ ಕೊಟ್ಟು ಕಳಿಸಿ ಆಯಿತಾ ನಮಗೆ ಮತ್ತು ಬಟಾಣಿ ಇದೆಯಾ ಹಾಂ ಅದೊಂದು ಅರ್ಧ ಕೆ ಜಿ ಕಳಿಸಿ ಹಸಿ ಬಟಾಣಿ ಕೊಡಿ ಅರ್ಧ ಕೆ ಜಿಗೆ ನಲವತ್ತ ಅದನ್ನ ಮೂವತ್ತು ರೂಪಾಯಿ ಮಾಡಿ ಅರ್ಧ ಕೆ ಜಿಗೆ ಒನ್ ಕೆ ಜಿ ಕಳಿಸಿ ಅರ್ವತ್ತು ರೂಪಾಯಿ ಮಾಡಿ ಮತ್ತು ಇದು ಏನೇನು ಹಾಂ ಇಲ್ಲ ಇಲ್ಲ ಕ್ಯಾಶೆ ಕೊಡ್ತೀನಿ ತರಕಾರಿ ಕೊಡೋಕೆ ಬರ್ತಾನಲ್ಲ ಹುಡುಗ ಅವಾಗ ನಿಮಗೆ ಕ್ಯಾಶೆ ಕೊಡ್ತೀನಿ ಮತ್ತು ಇದು ಇದೆಯಾ ಮತ್ತು ಏನೆಂದ್ರೆ ನೆನ್ಪು ಮಾಡ್ಕೊಂಡಿದ್ದೆ ಮರೆತೆ ಹೋಯ್ತು ನನಗೆ ತರಕಾರಿ ಹಾಂ ಹೂಕೋಸು ಹೇಗೆ ಕೊಡ್ತೀರಾ ಹಾಂ ಒಂದ್ ಚೆನ್ನಾಗಿರೋ ಹೂಕೋಸು ಕೊಡಿ ಮತ್ತು ಕ ಎಲೆ ಎಲ್ಲ ಜಾಸ್ತಿ ಇರೋದೆಲ್ಲ ಕೊಟ್ಟು ಕಳಿಸ ಬೇಡಿರಿ ಹುಳವೆಲ್ಲ ಇರೋದೆಲ್ಲ ಚೆನ್ನಾಗಿ ಫ್ರೆಶ್ ಇರೋದು ಕೊಡಿ ನಮಗೆ ಮತ್ತೆ ನುಗ್ಗೆಕಾಯಿ ಇದೆಯಾ ನುಗ್ಗೆಕಾಯಿ ನುಗ್ಗೆಕಾಯಿ ಇದೆ ಮಾವಿನ ಕಾಯೋ ಹಾಂ ಒಂದು ಆರು ಮಾವಿನ್ಕಾಯಿ ಕೊಡಿ ಆಯಿತಾ ಚೆನ್ನಾಗಿರ್ಲಿ ಮಾವಿನ್ಕಾಯು ಮತ್ತೀಗ ಸದ್ಯಕ್ಕೇನು ಬೇಡ ಅಷ್ಟು ತರಕಾರಿ ಕಳಿಸಿ ಆಯಿತಾ ಮತ್ತೇನಾರು ಚೆನ್ನಾಗಿ ಇರೋದಿದ್ರ ನೋಡಿ ಬೀಟ್ರೂಟ್

ಎಲ್ಲ ಒಂದು ಹಾಂ ಕಾಲು ಹಾಂ ಕಾಲು ಕಾಲು ಕೆ ಜಿ ಹಾಕಿ ಆಯ್ತು ಚೀಟಿ ಮಾಡಿ ಕಳಿಸ್ಕೊಡಿ ಆಯ್ತು ಆಯ್ತು ಹಾಂ